ರೈತರು ಬೆಳೆ ಬೆಳೀತಾರೆ ಅಂತಂದಾಗ ಅದು ಪೂರ್ತಿ ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಂಗೆ ಅಂತೆಂದ್ರೆ ಪಾಕ ಈ ಮಳೆ ಬಂತಂದ್ರೆ ಈ ಬೆಳೆಯೇ ಹಾಕ್ಬೇಕು ಅನ್ನೋದು ಡಿಸೈಡ್ ಆಗಿರ್ತಾರೆ ಮಳೆಯೇ ಇಲ್ಲ ಅಂದಾಗ ರೈತರು ಹೆಂಗ ಬೆಳೆ ಬೆಳೆಯೋಕ್ಕಾಗುತ್ತೆ ಹೇಳಿ ಇವಾಗ ನಾವೇ ನಾವು ರೈತ್ರು ರೈತರೇ ನಾವು ಇವಾಗ ಒಂದು ಬೆಳೆ ಬೆಳಿತೀವಿ ಅಂದಾಗ ಅದು ಮಳೆ ಬರತ್ತು ಬರಬೇಕು ಈವಾಗ ಏನಂತಾನೆ ಮಳೆ ಟೈಮು ಮಳೆಗಾಲ ಮಳೆಯೇ ಇಲ್ಲ ಅಂದಾಗ ಏನು ಮಾಡೋಕ್ಕೆ ಒನ್ ಒನ್ ಟೈಮ್ ಆದರೆ ಮಳೆ ತುಂಬ ಬಂದು ಬೆಳೆ ಹಾಳಾಗೋಗುತ್ತೆ ಇವಾಗ ನೋಡಿದ್ರೆ ಮಳೆಯೇ ಇಲ್ಲ ಬರ ಬಂದಿದೆ ಬರ ಬಂದಿರೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಇವಾಗ ಸಾಲ ಮಾಡಿ ಏನೋ ಮಾಡಿ ಬೆಳೆ ಬೆಳ್ದಿರ್ತಾರೆ ಅವ್ರ ಹತ್ರ ಲಕ್ಷವೋ ಇವ್ರ ಹತ್ರವೋ ಇನ್ನೊಂದು ಲಕ್ಷವೋ ಸಾಲ ಇಸ್ಕೊಂಡ್ಬಂದು ಬೆಳೆ ಬೆಳ್ದಿರ್ತಾರೆ ಅವ್ರ್ಗೆಅದನ್ನು ವಾಪಸ್ಸು ಕೊಡಬೇಕಾಗ್ತೆ ರೈತರಿಗೆ ಏನು ಖುಷಿ ಅಯ್ಯೋ ನನ್ನ ಬೆಳೆ ಬರುತ್ತೆ ಒಂದಕ್ಕಿಂತ ಎರಡಷ್ಟು ಬರುತ್ತೆ ನಾವು ಇವಾಗ ಒಂದು ಲಕ್ಷ ಹಾಕಿದ್ದೀನಿ ಅಂದರೆ ಎರಡು ಲಕ್ಷದಷ್ಟು ಬರುತ್ತೆ ನಾವು ಅವ್ರ್ಗೆ ಕೊಡ್ಬೋದು ನನಗೂ ಮಕ್ಕಳು ಅನ್ನೋದು ಇರುತ್ತೆ ಅವ್ರನ್ನ ಓದ್ಸೋದು ಅನ್ನೋದು ಇರುತ್ತೆ ನಾನು ನೋಡ್ಕೊಳ್ಬೋದು ಅನ್ನೋದು ಅವ್ರ ತಲೆಲಿ ಇರುತ್ತೆ ನೋಡಿದ್ರೆ ಮಳೆ ಕೈಕೊಟ್ಟಾಗ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗೊಲ್ಲ ಅವಾಗ ನಮ್ಮನೆಯಲ್ಲು ಅಷ್ಟೆ ನಮ್ಮಜ್ಜಿ ಅವರು ಗದ್ದೆ ಎಲ್ಲ ಮಾಡ್ತಿದ್ರು ಅವ್ರೇನು ಮಾಡ್ತಿದ್ರು ಅಂತೆಂದ್ರೆ ರಾಗಿ ಬೆಳಿತಿದ್ರು ಅಕ್ಕಿ ಬೆಳಿತಿದ್ರು ಅವ್ರು ಈ ವರ್ಷಕ್ಕೆ ಆಗೋಷ್ಟು ಬೆಳಿತಿದ್ರು ಅಂತಂದ್ರೆ ಬರೀ ಅದೇ ವರ್ಷಕ್ಕೆ ಆಗ್ತಿರ್ಲಿಲ್ಲ ಮುಂದಿನ ವರ್ಷಕ್ಕೂ ಅವರು ಸ್ಟಾಕ್ ಅನ್ನೋದನ್ನ ಇಟ್ಕೊಳ್ತಿದ್ರು ಬರೋ ವರ್ಷ ಬರ ಬಂದರೆ ಏನಪ್ಪ ಮಾಡೋದು ಇದೇ ಥರಾ ಮಳೆ ಆಗುತ್ತಾ ಇಲ್ಲಾಂತ ಅವರು ಯೋಚನೆ ಮಾಡ್ತಿದ್ರು ಅವಾಗ ಏನು ಮಾಡ್ತಿದ್ರು ಅಂತೆಂದ್ರೆ ಅವರು ಬೆಳೆ ಸ್ಟಾಕ್ ಇಟ್ಕೊಳ್ತಿರಲ್ಲ ಅವ್ರನ್ನ ಅದನ್ನು ಮಾರ್ತಿರ್ಲಿಲ್ಲ ಬೇರೆಯವರೆಲ್ಲ ಮಾರ್ತಿದ್ರು ಹಿಂಗೆ ನಮ್ಮೂರಲ್ಲಿ ಒಬ್ರು ಮಾರಿಬಿಟ್ಟು ಅವರಿಗೆ ನೆಕ್ಸ್ಟ್ ಟೈಮ್ ಬರಗಾಲ ಬಂತು ಬೇರೆಯವ್ರ ಮನೇಲೆಲ್ಲ ರೇಷನ್ ಇದೆ ಅವ್ರ ಮನೇಲಿ ನೋಡಿದ್ರೆ ಅಕ್ಕಿ ಇಲ್ಲ ಏನೂ ಇಲ್ಲ ಯಾಕೆ ಅಂತೆಂದ್ರೆ ಬರಗಾಲ ಮಳೆ ಅನ್ನೋದೇ ಇಲ್ಲ ಕರೆಕ್ಟ್ ಟೈಮಗೆ ಬೆಳೆ ಆಗ್ಲಿಲ್ಲ ಒಂದೊತ್ತು ಊಟಕ್ಕೂ ಕಷ್ಟ ಪಡೊಂಗೆ ಆಗೋಯ್ತು ಅವಾಗ ಯಾರು ಬುದ್ದಿವಂತ್ರು ಇರ್ತಾರೆ ಅವರು ಮುಂದಿನ ವರ್ಷಕ್ಕಾಗಷ್ಟು ಸ್ವಲ್ಪವಾದ್ರು ಇಟ್ಕೊಂಡು ಇರ್ತಾರೆ ಇವಾಗ ಬಂದಿದ್ದನ್ನು ಹಂಗೆ ಮಾರಿ ಏನೂ ಮಾಡೋಕ್ಕಾಗೊಲ್ಲ ಅಲ್ವ ಮುಂದಿನ ವರ್ಷದು ನಾವು ಯೋಚನೆ ಮಾಡಬೇಕು ಇವಾಗ ನೋಡಿದ್ರೆ ಬೆಳೆಗಳು ಕರೆಕ್ಟಾಗಿ ಆಗ್ತಿಲ್ಲ ಯಾಕೆ ಕರೆಕ್ಟಾಗಿ ಆಗ್ತಿಲ್ಲ ಅಂದರೆ ಮಳೆ ಕರೆಕ್ಟಾಗಿ ಆಗ್ತಿಲ್ಲ ಒಂದು ಕಡೆ ಇವಾಗ ಬೆಳಿಗ್ಗೆ ಬಿಸಿಲಿದ್ರೆ ಸಂಜೆ ಮಳೆ ಸಂಜೆ ಮಳೆ ಇದ್ರೆ ಬೆಳಿಗ್ಗೆ ಬಿಸಿಲು ಹಿಂಗೆ ರೈತರು ಮಾಡೋಕ್ಕಾಗುತ್ತ ಹೇಳಿ